ಅಲೋ ಸರ್ ಕೇಳಿಸ್ತಿದ್ಯಾ ಆರ್ ಕೆ ಇಂಟರ್ನ್ಯಾಷ್ನಲ್ ಸ್ಕೂಲ್ ಅವ್ರಾ ಪ್ರಿನ್ಸಿಪಾಲಾ ಸರ್ ನೀವು ಸರ್ ಎಲ್ ಕೆ ಜಿ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಅಡ್ಮಿಶನ್ ಮಾಡಿಸ್ಬೇಕಿತ್ತು ಎಷ್ಟು ಹಾಂ ಎಷ್ಟಿದೆ ಸರ್ ಡೊನೇಶನ್ ಇವಾಗ ಹಾಂ ಸರ್

ಹಾಂ ಸರ್ ಹಾಂ ಹಾಂ ಸರ್ ಹಾಂ

ಹಾಂ ಸರ್

ಹೌದ ಸರ್ ಹಾಂ ತುಂಬ ಟು ಮೆಮ್ಬರ್ಸ್ ಸರ್ ಎಲ್ ಕೆ ಜಿಗೆ ಒಬ್ರನ್ನ ಯು ಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಬ್ರನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಂ ಸರ್ ಮತ್ತೆ ಸಂಧ್ಯಾ ಹಾಂ ಮನು ಅಂತ ಮನು ಹಾಂ ಸರ್ ಕೊಡ್ತೀನಿ ಮತ್ತೆ ಬಸ್ ಫೆಸಿಲಿಟೀಸ್ ಎಲ್ಲ ಹೆಂಗ್ ಇದೆ ಸರ್ ಟೈಮ್ ಟೈಮ್ ಹ್ಞೂ ಓಕೆ ಸರ್ ಹಾಂ ಸರ್ ಹ್ಞೂ ಸರ್ ಸೆಂಡ್ ಮಾಡ್ತೀನಿ ಓಕೆ ತ್ಯಾಂಕ್ ಯು ಸರ್